ಸುನಿತಾ ನಾನು ಆನ್ಲೈನಲ್ಲಿ ಒಂದು ಪ್ರಾಡಕ್ಟ್ ತಗೊಂಡೆ ಫಸ್ಟ್ ಪ್ರಾಡಕ್ಟ ತುಂಬ ಒಳ್ಳೆ ಬಂತು ಆದರೆ ಸೆಕೆಂಡ್ ಪ್ರಾಡಕ್ಟ್ ನಾನು ಸಾರಿ ತಗೊಂಡೆ ಆ ಸಾರಿ ಅಲ್ಲಿ ನೋಡಿದ್ದೇ ಒಂದು ಇಲ್ಲಿ ಬಂದಿದ್ದೇ ಒಂದು ಕಲರ್ ಕೂಡ ಒಳ್ಳೆ ಇಲ್ಲ ಗೊತ್ತಿತ್ತಾ ಛೇ ನಾನು ಯಾಕಾದ್ರೂ ತಗೊಂಡೆ ಅನ್ಸ್ತು ಅದಕ್ಕೊಂದು ಬೋರ್ಡರ್ ಸರಿ ಇಲ್ಲ ಮತ್ತು ಅದೆಲ್ಲ ಫುಲ್ ಡ್ಯಾಮೇಜ ಬಂದಿದೆ ಎಂತ ಮಾಡುವುದಂತ ಗೊತ್ತಿಲ್ಲ ಸ್ವಲ್ಪಾನೂ ಚೆನ್ನಾಗಿಲ್ಲ ಫಸ್ಟ್ ತಗೊಂಡಿದ್ದು ಪ್ರಾಡಕ್ಟ್ ಆದ್ರೂ ಒಳ್ಳೆ ಇತ್ತು ಆದರೆ ಎರಡನೇ ಸಲ ತಗೊಂಡೆನಲ್ಲ ಅದಕ್ಕೊಂದು ಕರೆಕ್ಟ್ ಆಗಿ ಒಂದು ಫಿನಿಷಿಂಗ್ ಕೂಡ ಇಲ್ಲ ಅದಕ್ಕೊಂದು ವರ್ಕ್ ಡಿಸೈನ ಯಾವುದೂ ಇಲ್ಲ ನೀನು ನೋಡಿ ತಗೊ ಆಯಿತಾ